ನಾವು ಆದೇಶ ನೀಡಿರುವ ಊಟದಲ್ಲಿ ಬರೇ ನೀವು ಅನ್ನ ಸಾಂಬಾರು ಅಷ್ಟೇ ನೀಡಿದ್ದೀರ ಇದ್ರ ಬದಲಿಗೆ ಎರಡು ಚಪಾತಿ ಅಥವಾ ಎರಡು ರೊಟ್ಟಿ ಕೊಟ್ಟುಬಿಟ್ಟು ಅದಕ್ಕೆ ನೀವು ಎರಡು ಥರದ ಪಲ್ಯ ಹಾಗೇ ಅದ್ರ ಜೊತೆಗೆ ಒಂದು ಚಟ್ನಿ ನೀಡ್ಬೋದಾಗಿತ್ತು ಆದರೆ ನೀವು ನೀಡಿರೋದು ಬರೇ ಅನ್ನ ಸಾಂಬಾರು ಅಷ್ಟೇ ಹಾಗೆ ಅದ್ರ ಜೊತೆಗೆ ಚಟ್ನಿ ಪುಡಿನೂ ಕೂಡ ಕೊಡ್ಬೋದಾಗಿತ್ತು ಹಾಗೇ ಅದ್ರ ಜೊತೆಗೆ ಬೋಂಡಾ ಮತ್ತು ಹಪ್ಪಳಗಳನ್ನು ನೀಡ್ಬೋದಾಗಿತ್ತು ನ ಈ ಥರ ನೀವು ಆಹಾರ ಪದಾರ್ಥಗಳ ಜಾಸ್ತಿ ಮಾಡಿಕೊಂಡ್ರೆ ಒಳ್ಳೆಯದಿರುತ್ತೆ ಆದ್ರೆ ನೀವು ಕೊಟ್ಟಿರೋದು ಬರೇ ನಮಗೆ ಅನ್ನ ಸಾಂಬಾರು ಅಷ್ಟೇ ಅನ್ ನಾವು ನೀಡಿರುವಂಥ ಊಟದಲ್ಲಿ ಹೆಚ್ಚಿನ ಪ್ರಮಾಣವನ್ನ ಬಯಸಿದ್ವಿ ನ ಅಂದರೆ ನಾವು ನಿಮ್ಮ ಊಟದಲ್ಲಿ ಹೆಚ್ಚಿನ ಪ್ರಮಾಣವನ್ನು ವಯ್ಸ್ ಬಯ್ಸಿಕೊಂಡಿದ್ವಿ ಆದರೆ ನಾವು ನೀಡಿರುವ ಬೆಲೆಗೆ ಇದು ಕಮ್ಮಿ ಆಗಿದೆ ಅದಕ್ಕೋಸ್ಕರ ನಾವು ನಿಮಗೆ ಈ ಥರ ಆಹಾರ ಪದಾರ್ಥಗಳ್ನೆಲ್ಲ ಬದಲಾಯ್ಸ್ಕೊಳ್ಳಿ ಅಂತ ಹೇಳ್ತಾಯಿದ್ದೀವಿ ಈ ಥರ ಮಾಡಿದ್ರೆ ನಿಮಗೆ ಕೆಲವು ಬದಲಾವಣೆಯಿಂದ ನಿಮಗೂ ಕೂಡ ವ್ಯಾಪಾರನೂ ಚೆನ್ನಾಗಾಗತ್ತೆ ಪದಾರ್ಥಗಳ ಪ್ರಮಾಣಗಳನ್ನು ಜಾಸ್ತಿ ಮಾಡಿಕೊಳ್ಳಿ ಅಂತ ಹೇಳ್ತಾಯಿದ್ದೀವಿ